ಕಾಲೇಜ್ನಲ್ಲಿ ಓದುವಾಗ ಭಾರತೀಯ ವಿಜ್ಞಾನಿಗಳ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗಾದ್ರೂ ಗಮನಿಸಿದ್ದೇನೆ ನಾನು ವಿಜ್ಞಾನ ವಿದ್ಯಾರ್ಥಿ ಆದ್ದರಿಂದ ಕೆಲವು ವಿಜ್ಞಾನಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೇನೆ ಅದರಲ್ಲಿ ಕೆಲವರು ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥವ್ರು ವಿಕ್ರಮ್ ಸಾರಾಭಾಯಿ ಅಬ್ದುಲ್ ಕಲಾಂ ಯು ಆರ್ ಪ್ರೊಫೆಸರ್ ಯು ಆರ್ ರಾವ್ ಶ್ರೀನಿವಾಸ ರಾಮಾನುಜನ್ ಹೋಮಿಯೋ ಜಹಾಂಗೀರ್ ಬಾಬಾ ಈ ಥರ ಅನೇಕರು ಇದ್ದಾರೆ ಅಂಥವರಲ್ಲಿ ಕೆಲವರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಪ್ರೊಫೆಸರ್ ಯು ಆರ್ ರಾವ್ ಇವರು ಇಸ್ರೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥವರು ಐ ಐ ಎಸ್ ಟಿಯ ಚಾನ್ಸೂಲರಾಗಿಯೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಇವರು ಉಡುಪಿಯ ಅದಮಾರ್ನಲ್ಲಿ ಜನನ ಆಗ್ತದೆ ಎಮ್ ಎಸ್ ಸಿ ಪಿ ಎಚ್ ಡಿ ಪದವಿಗಳನ್ನು ಸಹಿತ ಪಡ್ಕೊಂಡಿದ್ದಾರೆ ಇವರು ಮೊದಲ ಉಪಗ್ರಹ ಆರ್ಯಭಟವನ್ನು ಉಡಾವಣೆ ಮಾಡುವ ಕೆಲಸದಲ್ಲಿ ತೊಡ್ಕೊಂಡಿದ್ದರು ಹಾಗಾಗಿ ಸೆಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇವ್ರನ್ನು ಕರೆದಿದ್ದಾರೆ ಇದಕ್ಕೂ ಮುಂಚೆ ಅವರು ಸಹಾಯಕ ಪ್ರಾಧ್ಯಾಪಕರಾಗಿಯೂ ಕೆಲಸ ಮಾಡಿದ್ದಾರೆ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ಒಲ್ದು ಬಂದಿದೆ ಇವರು ಇಸ್ರೋ ಅಧ್ಯಕ್ಷರಾಗಿದ್ದಾಗ ರಾಕೆಟ್ ತಂತ್ರಜ್ಞಾನದ ಬೆಳವಣಿಗೆ ಆದ್ಯತೆ ನೀಡಿಬಟ್ಟು ಬಹಳಷ್ಟು ಕೆಲ್ಸವನ್ನು ಮಾಡಿದ್ದಾರೆ ಇದರ ಈ ಸಂದರ್ಭದಲ್ಲಿ ಅವರು ಎ ಎಸ್ ಎಲ್ ವಿ ಯನ್ನು ಉಡಾವಣೆ ಮಾಡಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಕೊನೆಗೆ ಈಸ್ರೋ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಣೆ ಮಾಡಿ ನಂತರ ನಿವೃತ್ತರಾಗಿದ್ದಾರೆ ವಿಶೇಷವಾಗಿ ಅನೇಕ ಪದವಿಗಳನ್ನು ಸಹ ಇವರು ಪಡ್ಕೊಂಡಿದ್ದಾರೆ ಇವರು ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಒಂದು ಖ್ಯಾತ ವಿಜ್ಞಾನಿ ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಬಹಳಷ್ಟು ಖ್ಯಾತರಾಗಿ ಖ್ಯಾತನಾಮರಾಗಿರ್ತಕ್ಕಂಥ ಇವರು ಇತ್ತೀಚೆಗೆ ವಯೋಸಹಜ ಇದ್ರಿ ವಯೋಸಹಜವಾಗಿ ನಿಧನವನ್ನು ಹೊಂದಿರ್ತಾರೆ ಇನ್ನೂ ಎರಡನೆಯದಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ತಮಿಳ್ನಾಡಿನ ರಾಮೇಶ್ವರಂದಲ್ಲಿ ಜನನ ಆಗ್ತದೆ ಇವರು ದೊಡ್ಡ ಕುಟುಂಬ ಕಡು ಬಡತನ ಹೊಂದಿರ್ತದೆ ವಿಧ್ಯಾಬ್ಯಾಸವನ್ನು ರಾಮನಾಥ್ಪುರಂ ತಿರುಚನಪಳ್ಳಿ ಮದ್ರಾಸ್ನಲ್ಲಿ ಅಧ್ಯಯನ ಮಾಡ್ತಾರೆ ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೀತಾರೆ ಭೌತಶಾಸ್ತ್ರದ ಅಲ್ಲಿ ಬಹಳಷ್ಟು ಆಸಕ್ತಿಯಿದ್ದು ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರ್ತಕ್ಕಂತಹ ಸಾರಾ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಪ್ರೊಫೆಸರ್ ಸತೀಶ್ ಧವನ್ ಡಾಕ್ಟರ್ ಬ್ರಹ್ಮ ಪ್ರಕಾಶಮ್ ಇವರ ಕೈ ಕೆಳಗೆ ಕೆಲಸ ಮಾಡ್ತಾರೆ ಕ್ಷಿಪಣಿಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಡಿ ಆರ್ ಡಿ ಓದಲ್ಲೂ ಇವ್ರ ಸೇವೆಯನ್ನು ಸಲ್ಲಿಸ್ತಾರೆ ಇವ್ರನ್ನು ಕ್ಷಿಪಣಿಗಳ ಜನಕ ಅಂತ ಹೇಳಿಬಿಟ್ಟು ಕರಿತಾರೆ ನಂತರ ಈಸ್ರೋದಲ್ಲೂ ಸಹಿತ ಇವರ ಅನನ್ಯ ಸೇವೆಯನ್ನ ಮಾಡಿಬಿಟ್ಟು ಉಪಗ್ರಹಗಳ ಉಡಾವಣೆಯಲ್ಲಿ ಅವರು ತೊಡಗಿಸ್ಕೊಳ್ತಾರೆ ಅದ್ರ ನೇತೃತ್ವ ವಹಿಸ್ಕೊಂಡ್ಬಿಟ್ಟು ಕೆಲಸವನ್ನು ಮಾಡ್ತಾರೆ ಈ ನಿಟ್ನಲ್ಲಿ ಅವರು ಕೆಲಸ ಮಾಡುವ ಸಂದರ್ಭದಲ್ಲಿ ಎಸ್ ಎಲ್ ವಿ ತ್ರೀ ರೋಹಿಣಿ ಉಪಗ್ರಹಗಳನ್ನು ಉಡಾವಣೆಯನ್ನು ಇವರ ನೇತೃತ್ವದಲ್ಲೇ ಮಾಡಲಾಗುತ್ತೆ ಇವ್ರನ್ನು ಕ್ಷಿಪಣಿಯ ಜನಕ ಅಂತ ಹೇಳಿಬಿಟ್ಟು ಕರಿತಾರೆ ಇವರು ಬಹಳ ಒಂದು ಹೆಮ್ಮೆಯ ಸಂಗತಿ ಅಂತ ಅಂದರೆ ಇಂತ ಒಬ್ಬ ಅದ್ಭುತ ವಿಜ್ಞಾನಿ ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿ ಐದು ವರ್ಷಗಳ ಕಾಲ ನಮ್ಮ ದೇಶದ ದೇಶದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದು ನಮಗೆಲ್ಲ ಬಹಳ ಹೆಮ್ಮೆಯ ವಿಚಾರ ಇವರು ಎಷ್ಟೊಂದು ನಿಸ್ವಾರ್ಥ ಪರರು ಅಂತ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಹೇಳಬಹುದು ಇವರು ರಾಷ್ಟ್ರಪತಿ ಆಗಿದ್ದಾಗಲೂ ಸಹಿತ ಕೇವಲ ಅವರೊಬ್ರೆ ರಾಷ್ಟ್ರಪತಿ ಭವನದಲ್ಲಿದ್ದರು ಅವರ ಯಾವ ಸಂಬಂಧಿಕರು ಸಹಿತ ಅವ್ರ ಜೊತೆಗೆ ಇರಲಿಲ್ಲ ಯಾವುದಾದ್ರೂ ಸಭೆ ಸಮಾರಂಭಗಳಿದ್ದಾಗ ಮಾತ್ರ ಅವ್ರನ್ನು ಅಲ್ಲಿ ಕರ್ಸ್ಕೊಳ್ತಾ ಇದ್ರು ಹಾಗೆಯೇ ಅವರ ಎಲ್ಲ ಖರ್ಚನ್ನು ತಮ್ಮ ವೈಯಕ್ತಿಕ ಲೆಕ್ಕದಲ್ಲೇ ಖರ್ಚು ಮಾಡ್ತಾಯಿದ್ರು ಯಾವುದೇ ಸರ್ಕಾರಿ ಹಣವನ್ನು ಬಳಸಿರ್ತಕ್ಕಂಥದ್ದು ಅವರ ಆ ಒಂದು ಅವಧಿಯಲ್ಲಿ ಕಂಡು ಬರಲಿಲ್ಲ ಇಂಥ ಒಬ್ಬ ಅದ್ಭುತ ವ್ಯಕ್ತಿ ರಾಷ್ಟ್ರಪತಿ ಸ್ಥಾನದ ಅವಧಿ ಮುಗಿದ ಮರು ದಿವಸವೇ ರಾಷ್ಟ್ರಪತಿ ಭವನವನ್ನು ತ್ಯಜಿಸಿ ತನ್ನ ಸ್ವಂತ ಬಂಗಲೆಗೆ ಸ್ಥಳಾಂತರವಾಗಿರ್ತಕ್ಕಂಥ ಇಂಥ ಅದ್ಭುತ ವ್ಯಕ್ತಿಯನ್ನು ನಾವು ಬಹುಶಃ ನಮ್ಮ ಜೀವಮಾನ್ದಲ್ಲೇ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಅಂತಹ ಕಲಾಂ ನಮ್ಮ ದೇಶದ ಖ್ಯಾತ ವಿಜ್ಞಾನಿ ಅನ್ನತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಇನ್ನೂ ಇನ್ನೊಬ್ಬರು ಭಾರತದ ಖ್ಯಾತ ಗಣಿತಶಾಸ್ತ್ರಜ್ಞ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹಂಚ್ಕೊಳ್ಳೋಕ್ಕಿಷ್ಟಪಡ್ತೇನೆ ಇವರು ಶ್ರೀನಿವಾಸ ರಾಮಾನುಜಮ್ ಅಂತ ಹೇಳಿಬಿಟ್ಟು ಇವರು ಸಹ ತಮಿಳ್ನಾಡಿನ ಈರೋಡ್ನಲ್ಲಿ ಜನಿಸ್ತಾರೆ ಚಿಕ್ಕಂದ್ಲೂ ಇವರಿಗೆ ಗಣಿತದ ವಿಷಯದ ಬಗ್ಗೆ ಆಸಕ್ತಿ ಸಂದರ್ಭ ಸಿಕ್ಕಾಗೆಲ್ಲ ಇದಕ್ಕೆ ಇದಕ್ಕೆ ಸಂಬಂಧಿಸಿದಂತಹ ಅನೇಕ ಪುಸ್ತಕಗಳನ್ನ ಓದ್ತಾರೆ ಕೆಲವು ಸಮಸ್ಯೆಗಳನ್ನು ಬಹಳ ಲೀಲಾಜಾಲವಾಗಿ ಬಿಡಿಸ್ತಕ್ಕಂಥ ಕೆಲಸವನ್ನ ಶ್ರೀರಾಮಾನುಜಮ್ ಅವರು ಮಾಡ್ತಾರೆ ಎಷ್ಟೋ ಸಾರಿ ಪ್ರಾಧ್ಯಾಪಕರುಗಳ್ಗೆ ಬಿಡಿಸ್ಲಿಕ್ಕೆ ತೊಡಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಹಳ ಸುಲಲಿತವಾಗಿ ಬಿಡಿಸಿಬಿಟ್ಟು ತೋರಿಸದಂತಹ ಉದಾಹರಣೆಗಳಿದ್ದಾವೆ ಈ ನಿಟ್ಟಿನಲ್ಲಿ ಅವರು ಗಣಿತದ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೀತಾ ಹೋದಂತೆಲ್ಲ ಇವರ ಕೆಲವು ಸಾಧನೆಗಳು ಅವರು ಕಂಡುಕೊಂಡಂತಹ ಗಣಿತದ ಪರಿಹಾರಗಳು ಪ್ರಮೇಯಗಳು ಇವ್ಗಳನ್ನು ಹಾರ್ಡ್ಲಿ ಅನ್ನತಕ್ಕಂತಹ ಒಬ್ಬ ಗಣಿತಜ್ಞ ಆಂಗ್ಲ ದೇಶದ ಬ್ರಿಟಿಷ್ ಗಣಿತಜ್ಞ ಗಮನಿಸ್ಬಿಟ್ಟು ಅವ್ರನ್ನು ಲಂಡನ್ಗೆ ಕರ್ಸ್ಕೊಳ್ತಾರೆ ಕೇಂಬ್ರಿಡ್ಜ್ ಯುನಿವರ್ಸಿಟಿಯಲ್ಲಿ ಇವರು ಕೆಲಸ ಮಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ತಮ್ಮ ಸಹಚರರಾಗಿ ಕೆಲಸ ಮಾಡಲಿಕ್ಕೆ ಅವ್ರನ್ನು ಕರ್ಸ್ಕೊಳ್ತಾರೆ ಬಹಳ ಕಷ್ಟಪಟ್ಟು ಆ ದೇಶಕ್ಕೆ ಹೋಗ್ತಕ್ಕಂಥ ಸಂದರ್ಭ ಅವ್ರಿಗೆ ಒದಗಿ ಬರ್ತದೆ ಅನೇಕ್ರು ಸಹಾಯವನ್ನು ಪಡೆದ್ಬಿಟ್ಟು ಅಲ್ಲೋಗ್ತಾರೆ ಹಾರ್ಡ್ಲಿ ಅವ್ರ ಜೊತೆಗೆ ಕೆಲವು ಕಾಲ ಕೆಲಸವನ್ನ ಮಾಡ್ತಾರೆ ಅನೇಕ ಗಣಿತದ ರಹಸ್ಯಗಳನ್ನು ವಿಸ್ಮಯಗಳನ್ನು ಅವರು ಅನಾವರಣಗೊಳಿಸ್ತಾರೆ ಈ ನಿಟ್ಟಿನಲ್ಲಿ ಅವರು ಒಂದೆರಡು ಸಂಗತಿಗಳನ್ನು ಹೇಳುವುದಾದ್ರೆ ತೀಟ ಫಂಕ್ಷನ್ ಅನಾವರಣ ಮಾಡ್ತಾರೆ ಅನೇಕ ಪ್ರಮೇಯಗಳನ್ನು ಬಹಳಷ್ಟು ಸುಲಭವಾಗಿ ವಿವರಿಸತಕ್ಕಂತಹ ಕೆಲಸವನ್ನ ಮಾಡ್ತಾರೆ ಸ್ವತಃ ಹಾರ್ಡ್ಲಿ ಅವರೇ ಬಹಳ ಅಚ್ಚರಿಯಿಂದ ಇವುಗಳನ್ನ ಗಮನಿಸಿರ್ತಾರೆ ಅವ್ರನ್ನು ಹೊಗಳ್ತಾರೆ ಇದು ಇದರ ನಡುವೆ ರಾಮಾನುಜಮ್ ಹಾರ್ಡ್ಲಿ ಅನ್ನತಕ್ಕಂಥ ಒಂದು ಸೂತ್ರವನ್ನು ಸಹ ಅವರು ನಿರೂಪಣೆ ಮಾಡ್ತಾರೆ ಇವರ ಒಂದು ಈ ಜ್ಞಾನಕ್ಕಾಗಿ ಲಂಡನ್ಲ್ಲಿ ಇರತಕ್ಕಂಥ ಫೆಲ್ಲೋ ಆಫ್ ರಾಯಲ್ ಸೊಸೈಟಿ ಇವರು ಒಂದು ಫೆಲ್ಲೋಶಿಪ್ಪನ್ನು ಅವರಿಗೆ ಪ್ರಧಾನ ಮಾಡ್ತದೆ ಹಾಗೆ ಸಂಖ್ಯೆಗಳ ಬಗ್ಗೆ ಅಪಾರವಾಗಿರತಕ್ಕಂಥ ಜ್ಞಾನವನ್ನು ಇವರು ಹೊಂದಿದ್ದರು ಘನ ಸಂಖ್ಯೆಗಳನ್ನು ಬಹಳ ಸುಲಭವಾಗಿ ನೋಡಿದ ತಕ್ಷಣ ಗುರುತಿಸ್ತಕ್ಕದ್ದು ಯಾವುದೇ ಸಂಖ್ಯೆಯ ಘನವನ್ನು ಸುಲಭವಾಗಿ ಹೇಳ್ತಕ್ಕಂಥ ಕೆಲಸವನ್ನ ಇವರು ಹೇಳತಕ್ಕಂಥದ್ದು ಅತಿ ಚಿಕ್ಕ ವಯಸ್ಸಿನಲ್ಲೇ ಗಣಿತದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರತಕ್ಕಂಥ ರಾಮಾನುಜಮ್ ಅಂತಹ ಅಪ್ರತಿಮ ಗಣಿತಶಾಸ್ತ್ರಜ್ಞರನ್ನು ನಾವೂ ನಮ್ಮ ದೇಶ ಹೊಂದಿತ್ತು ಅನ್ನತಕ್ಕಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ ಆಗಿರ್ತದೆ ಈ ಇಷ್ಟೆಲ್ಲ ಕೆಲಸಗಳ ನಡುವೆ ಸಂಸಾರಿಕ ತಾಪತ್ರಯಗಳನ್ನು ಬದಿಗೊತ್ಬಿಟ್ಟು ಲಂಡನಲ್ಲಿರುವಂಥ ಸಂದರ್ಭದಲ್ಲಿ ಇವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಆರೋಗ್ಯದ ಕಡೆಗೆ ಗಮನ ಕೊಡಲ್ಲ ಈ ಕಾರಣದಿಂದಾಗಿ ಅವರು ಕಾಯಿಲೆಗೆ ತುತ್ತಾಗ್ತಾರೆ ಆದರೆ ಈ ಕಾಯಿಲೆಯನ್ನು ಅವರು ಔಷದೋಪಚಾರ ನಡೆಸ್ಕೊಂಡ್ಬಿಟ್ಟು ವಾಸಿ ಮಾಡ್ಕೊಳ್ಳಿ ಅದ್ರ ಕಡೆಗೆ ಗಮನವೇ ಕೊಡದೇ ಕೆಲಸ ಮಾಡಿದ ಪ್ರಯುಕ್ತ ತಮ್ಮ ಅತಿ ಚಿಕ್ಕ ಪ್ರಾಯದಲ್ಲೇ ಮೂವತ್ತು ಕೇವಲ ಮೂವತ್ತೆರಡು ವರ್ಷ ವಯಸ್ಸಿನಲ್ಲೇನೆ ಇಹಲೋಕವನ್ನು ತ್ಯಜಿಸತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ ಇಂತಹ ಖ್ಯಾತ ಗಣಿತಶಾಸ್ತ್ರಜ್ಞ ಅತಿ ಚಿಕ್ಕ ವಯ್ಸಿಗೆ ನಿಧಾನವಾಗಿದ್ದು ಗಣಿತ ಕ್ಷೇತ್ರಕ್ಕೆ ವಿಶೇಷವಾಗಿ ಭಾರತಕ್ಕೆ ತುಂಬಲಾರದ ನಷ್ಟ ಅನ್ನತಕ್ಕಂಥ ಒಂದು ವಿಷಾದದ ಸಂಗತಿ ನನಗೆ ಉಂಟಾಯಿತು